ಹಾಂ ಯಾರು ಹೌದು ಕ್ಯಾನ್ರ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು ಹಾಂ ಹೌದು ಹಾಂ ಸರಿ ಹಾಂ ಯಾವ ಅಕೌಂಟ್ ಆಗಬೇಕಿತ್ತು ನಿಮಗೆ ಹೇಳಿ ಹಾಂ ಏನು ತೊಂದರೆ ಆಯ್ತೀಗ ಹೌದಾ ಅಲ್ಲ ಅದು ಏನಾಗಿದೆ ಅಂದರೆ ಈಗ ಹೊಸದು ಎಕೌಂಟ್ಗಳು ಭಾಳ ಬರ್ತಾ ಇದಾವೀಗ ಹಳೆ ಎಕೌಂಟ್ಗಳೆಲ್ಲ ಕ್ಯಾನ್ಸಲ್ ಆಗಿ ಅದು ಕೆ ವೈ ಸಿ ಏನೋ ಪ್ರಾಬ್ಲಮ್ ಆಗಿ ಎಲ್ಲವು ಕ್ಯಾನ್ಸಲ್ ಅವರು ಏನು ಮಾಡಿದ್ದಾರೆ ಎಲ್ಲ ಹೊಸ ಅಕೌಂಟಿಗೆ ಶಿಫ್ಟ್ ಆಗಿದ್ದಾರೆ ಅದಕ್ಕೋಸ್ಕರ ಅದು ಸ್ವಲ್ಪ ಪ್ರೋಸೆಸ್ಸ್ ಲೇಟ್ ಆಗಿದೆ ಈಗ ನಿಮಗೆ ನಾನು ಮಂಜು ಅಂತ ಒಬ್ಬರು ಕ್ಲರ್ಕ್ ಇದ್ದರು ಅವರಿಗೆ ಸಿಗಕ್ಕೆ ಹೇಳಿದ್ದೆ ಅಲ್ಲ ಅದು ಸಿಕ್ಕಿದರಲ್ಲಾ ಹಾಂ ಸರಿ ಹಾಂ ಈಗ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಫೈಲ್ ರೆಡಿ ಇದೆಯಲ್ಲ ಈಗ ನಿಮಗೆ ಅವರ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡು ಆಮೇಲೆ ಇದು ನಿಮಗಾ ಪ್ಯಾನ್ ಕಾರ್ಡಿನದು ಮತ್ತು ಆಧಾರ್ ಕಾರ್ಡಿನದು ಎರಡು ಎರಡು ಕಾಪಿ ಜೆರಾಕ್ಸ್ ಮಾಡ್ಸ್ಕೊಂಡಿದ್ದೀರಲ್ಲಾ ಹಾಂ ಕೆಳಗಡೆ ಒಂದು ಸೈನ್ ಹಾಕೋದು ಮರೀಬೇಡ್ರಿ ಆ ಪಕ್ಕ ಸೈನ್ ಮತ್ತೆ ಮುಂದೆ ಅದೇ ಥರ ಸೈನ್ ಹಾಕ್ಬೇಕಾಗುತ್ತೆ ನೀವು ಹಾಂ ಆಮೇಲೆ ಇದು ಎರಡು ಫೋಟೋ ಒಂದು ತಂದು ತಗೋಬಂದಿರಿ ಅದು ಆಗಿದೆ ಈಗ ಸರಿ ಅದು ಕೊಟ್ಟು ನಾಳೆ ನೀವು ಕರೆಕ್ಟು ಹತ್ತೂವರೆಗೆ ಕರೆಕ್ಟು ಅಲ್ಲಿ ಬಂದುಬಿಡಿ ಫಸ್ಟು ನಿಮ್ಮದೇ ಅಪಾಯಿಂಟ್ಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಅವರಿಗೆ ಮನೋಜೋರು ಬರ್ತಾರೆ ನೀವು ಇಮ್ಮಿಡಿಯೆಟ್ ಅಟೆಂಡ್ ಮಾಡಿ ಅಂತ ಹೇಳಿ ಅದು ನಾಳೆ ಬೇಗ ಮುಗ್ಸ್ಕೊಂಬಿಡಿ ಯಾಕಂದರೆ ನಾನು ಮತ್ತೆ ಪ್ರೋಸೆಸ್ಸ್ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗತ್ತೆ ಈಗ ನೀವು ನಾಳೆ ಅವರಿಗೆ ಬಂದ ತಕ್ಷಣ ಮ್ಯಾನೇಜರ್ ಹೇಳಿದ್ದಾರೆ ಅಂತ ಹೇಳಿ ಅದು ಇದಾಗುತ್ತೆ ಆಮೇಲೆ ನಿಮಗೆ ಎ ಟಿ ಎಂ ಕಾರ್ಡ ಹಾಂ ಆಯ್ತು ಆಯ್ತು ಮಾಡ್ ಮಾಡ್ಕೊಡಣ ಆಮೇಲೆ ನಿಮಗೆ ಇದು ಎ ಟಿ ಎಂ ಕಾರ್ಡ್ ಏನಾರ ಬೇಕಾ ಅದು ಹಾಂ ಎ ಟಿ ಎಂ ಕಾರ್ಡ್ ಬೇಕು ಅಂದಾಗ ನೀವೊಂದು ಕೆಲಸ ಮಾಡಿ ಅದೊಂದು ಫಾರ್ಮಲ್ಲಿ ಒಂದು ಎ ಟಿ ಎಂ ಕಾರ್ಡ್ ಆಪ್ಷನ್ ಇರುತ್ತೆ ಅದನ್ನು ಟಿಕ್ ಮಾಡಿಬಿಡಿ ಅದು ಅವತ್ತೇ ಅದು ಆಮೇಲೆ ಮತ್ತೆ ಟಿಕ್ ಮಾಡೋದು ಆಮೇಲೆ ಬೇಕು ಅಂತ ಹೇಳಿದರೆ ಕಷ್ಟ ಆಗತ್ತೆ ಮಾಡ್ಬೇಕಾದ್ರೆನೇ ಒಂದ್ಸಲ ಮುಗ್ಸಿ ಬಿಡೋಣ ಹಾಂ ಅದು ಇಮ್ಮಿಡಿಯೇಟಲ್ಲಿ ಹೊಸ ಕಾರ್ಡ್ಸ್ ಬಂದಿದೆ ಆ ಅಕೌಂಟಿಗೆ ಲಿಂಕ್ ಮಾಡಿ ಒಂದು ಕಾರ್ಡ್ ಇಮ್ಮಿಡಿಯೇಟ್ ಕೊಡಂಗ್ ವ್ಯವಸ್ಥೆ ಮಾಡಿ ಕೊಡ್ತೀನಿ ಬಟ್ ಆ ಕಾರ್ಡ್ ಮಾತ್ರ ನೀವು ಈಗ ನೋಡಿ ಈಗ ಫೇಕ್ ಕಾಲ್ ಬರುತ್ತೆ ಓ ಟಿ ಪಿ ಬಂದಿದೆಯಾ ಅಂತ ಕೇಳ್ತಾರೆ ಅದೆಲ್ಲ ಆಗತ್ತೆ ಅದಕ್ಕೆ ನೀವು ಯಾವುದೇ ಓ ಟಿ ಪಿ ಬೇರೆಯವರ ಹತ್ತಿರ ಶೇರ್ ಮಾಡಂಗಿಲ್ಲ ಹಾಂ ಅದು ಅದೊಂದು ನೆನಪಿಡಿ ಮತ್ತು ನೀವು ಎ ಟಿ ಎಂ ಕಾರ್ಡ್ ಪಾಸ್ವರ್ಡ್ ನಿಮ್ಮ ತಲೇಲಿ ಮಾತ್ರ ಇರಬೇಕು ಎಲ್ಲರ ಎದ್ರಿಗೆ ಇದು ಮಾಡೋದು ಅವೆಲ್ಲ ಮಾಡಂಗಿಲ್ಲ ಆಮೇಲೆ ಮತ್ತೆ ಬೇರೆ ನಿಮ್ಮ ಯೆಸ್ ಬಿ ಅಕೌಂಟ್ ಆದ್ರೂ ನಿಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿ ಇಟ್ಟಿರಿ ಆಮೇಲೆ ನೋಡೋಣ ನಿಮಗೆ ಏನೋ ಲೋನ್ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿದ್ರಂತಲ್ಲ ಹಾಂ ಹೌದು ಹೌದು ಅದೇ ನೀವೊಂದು ಮೂರು ತಿಂಗಳು

ಸರಿ ಸರಿ ನೀವೊಂದು ಮೂರು ತಿಂಗಳು ಇದೆಯಲ್ಲ ಅದು ಟ್ರಾನ್ಸಾಕ್ಷನ್ಸ್ ಸ್ವಲ್ಪ ಕರೆಕ್ಟಾಗಿ ಪಕ್ಕಾ ಇಡಿ ಡೈಲಿ ಒಂದು ವೀಕ್ಲಿ ಒಂದು ಹಾಕೋದು ತೆಗಿಯೋದು ಒಂದಿಷ್ಟು ಟ್ರಾನ್ಸಾಕ್ಷನ್ ಇರಲಿ ಆಮೇಲೆ ಅದು ಟ್ರಾನ್ಸಾಕ್ಷನ್ ಇದರ ಮೇಲೆ ಒಂದು ಸಣ್ಣ ಅಮೌಂಟ್ ರಿಲೀಸ್ ಮಾಡಿಕೊಡ್ತೀನಿ ಹಾಂ ಸರಿ ಸರಿ ಮಾಡಿಕೊಡೋಣ ಹಾಂ ಮತ್ತೆ ಆಮೇಲೆ ತಿಂಗಳು ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕು ಆಮೇಲೆ

ಹ್ಞೂ ಸರಿ ಸರಿ ಸರಿ ಹ್ಞೂ ಅಡ್ಡಿಯಿಲ್ಲ ಫಸ್ಟು ನಾಳೆ ಅದು ಅದು ಮಾಡಿ ಕೊಡ್ತೀನಿ ಇಲ್ಲ ಅವರು ಆಗಿಲ್ಲ ಅಂದರೂ ನನ್ನ ಚೇಂಬರಿಗೆ ಬರ್ರಿ ನಾನು ನನ್ನ ಚೇಂಬರ್ ಹತ್ತಿರ ಬಂದ್ರ್ ದ್ರೆ ನಾನೇ ಅವರಿಗೆ ಇದು ಮಾಡ್ಕೊಡ್ತೀನಿ ಸರೀನಾ ಓಕೆ ಸರಿ ಸರಿ ಸರಿ ಓಕೆ